ನನಗೆ ಸಹೋದರ ಹಾಗು ಸಹೋದರಿ ಇದ್ದಾರೆ ಅವರಿಗೆ ನನ್ನ ಹೋಲಿಕೆ ಹೇಗಿದೆ ಅಂದರೆ ನನ್ನ ಹಾಗು ಅವರ ಆಲೋಚನೆ ಒಂದೇ ಥರ ಇದೆ ಹಾಗೆ ಕೆಲವೊಮ್ಮೆ ಅವರು ತಿಳಿದ ವಿಷಯವನ್ನು ನನಗೆ ತಿಳಿಸುತ್ತಾರೆ ಹಾಗೇ ನಾನು ನನಗೆ ಗೊತ್ತಿರುವಂತಹ ವಿಷಯದಲ್ಲಿ ನಾನು ಅವರಿಗೆ ತಿಳಿಸುತ್ತೇನೆ ಹಾಗೆಯೇ ಅವರಿಗೂ ನನಗೂ ಯಾವ ವ್ಯತ್ಯಾಸವೂ ಇಲ್ಲ ಅವರು ನಾವು ಒಂದೇ ಎಂದು ಹೇಳುತ್ತೇನೆ ಏಕೆಂದರೆ ಅಕ್ಕ ಹಾಗು ಅಣ್ಣ ಅವರು ನನ್ನಂತೆಯೇ ಅವರು ಒಂದೇ ವಿಷಯದಲ್ಲಿ ಹಾಗು ಹಲವಾರು ವಿಷಯದಲ್ಲಿ ತಿಳಿದು ನನಗೂ ಹೇಳುತ್ತಾರೆ ಅವರು ಸಹ ತಿಳಿದು ಹಂಚಿಕೊಳ್ಳುತ್ತಾರೆ ನಂತರ ಅವರು ಯಾವಾಗಲೂ ನನ್ನನ್ನು ಖುಷಿ ಪಡಿಸಲು ಏನಾದರು ಒಂದು ಚಟುವಟಿಕೆಯನ್ನು ಮಾಡುತ್ತಾರೆ ಅದರಿಂದ ನನಗೆ ಇಷ್ಟವಾಗುತ್ತದೆ ಎಂದು ಹೇಳುತ್ತೇನೆ